ಉದ್ಯೋಗದಲ್ಲಿ ಪ್ರಮಾದವಾದ ಸಂದರ್ಭಗಳು ಯಾವುದಾದರೂ ಕಷ್ಟದ ಹಟವನ್ನೂ ತರಬಹುದು ಆದರೆ ಪ್ರಮಾದಗಳನ್ನು ನಿವಾರಿಸುವ ಹಾಗೂ ಪ್ರತಿಕ್ರಿಯಿಸುವ ಮೂಲಕ ಅದನ್ನು ನಾವು ನಾವು ಸರಿಪಡಿಸಿ ಪರಿಹರಿಸಿಕೊಳ್ಬೋದು ನಾನು ವಿದ್ಯೆ ವಿವೇಕ ಮೌಲ್ಯಗಳ ಆಧಾರದ ಮೇಲೆ ನಿರ್ಣಯಗಳನ್ನು ತೆಗೆದ್ಕೊಳ್ತೀನಿ ಪ್ರಮಾದದ ಸಮಯದಲ್ಲಿ ಸಮಸ್ಯೆಗೆ ಯೋಗ್ಯ ಪರಿಹಾರವನ್ನು ಹುಡುಕುವಲ್ಲಿ ಸೂಕ್ಷ್ಮ ಬುದ್ದಿ ಮತ್ತು ವಿವೇಕವನ್ನು ನಾನು ಬಳಸುತ್ತೇನೆ ಇದು ಅಸಮಯದ ಸಮಸ್ಯೆಗಳನ್ನು ಪ್ರಬಲಪಡಿಸದಂತೆ ಮತ್ತು ಸರಿಯಾಗಿ ನಿರ್ಣಯಿಸಲು ಸಹಾಯಕವಾಗುತ್ತದೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಸಾಮಾಜಿಕ ಪ್ರತಿ ಸಂಕಲ್ಪ ಸಂವಾದ ಮತ್ತು ಸಮರಥಾ ತೆಯನ್ನು ನಾನು ಬಳಸುತ್ತೇನೆ